ಹಲೋ ಹಲೋ ಸರ್ ನಾವು ಪೇಶೆಂಟ್ ಇದ್ದೀವಿ ರೀ ಪ್ರಿಯಾ ಅಂತ ಸ್ವಲ್ಪ ನಮಗೆ ಹುಷಾರು ಇರ್ಲಿಲ್ಲ ರೀ ಬಿಟ್ಟು ಬಿಟ್ಟು ಜ್ವರ ಹೊಂಟಾವ್ ರೀ ಸೊಲ್ಪ ತೋರಿಸ್ಕೋಬೇಕಾಗಿತ್ ರೀ ಹಾಸ್ಪಿಟಲ್ ಎಷ್ಟರ ತನಕ ಚಾಲು ಇರ್ತಾವೆ ರೀ ಹಾಸ್ಪಿಟಲ್ ಹೌದು ರೀ ನೀವು ಎಷ್ಟೋತನಕ ಇರ್ತೀರಿ ಹೌದು ರೀ ಹೌದು ರೀ ನಾ ಇನ್ನೂ ಫೋನಿನ್ಯಾಗ ಹೇಳ್ತಿರೇನು ಅಂದಿದ್ರಿ ಅವು ಬಿಟ್ಟು ಬಿಟ್ಟು ಜ್ವರ ಹೊಂಟಾವ್ ರೀ ಮತ್ತು ಸರ್ದಿ ಕೆಮ್ಮು ಅದು ಆಗ್ಲತದ್ ರೀ ಎರಡು ದಿವ್ ಎರಡು ಮೂರು ದಿವ್ಸ ಆಯ್ತು ರೀ ಹಾಂ ದವಾಖಾನಿಗ್ ಹೋಗೀನ್ ರೀ ಬೇರೆ ದವಾಖಾನಿಗೆ ಅದು ಕಮ್ಮಿ ಆಗಲ್ಲಾಗ್ಯಾದೆ ರೀ ಅದಕ್ಕೇ ನಿಮ್ಗೆ ಫೋನ್

ಏನಾದ್ರು ಸೀರಿಯಸ್ ಏನಾದ್ರು ಸೀರಿಯಸ್ ಅದಾ ಏನು ರೀ ಮತ್ತು ಹೌದು ರೀ ಇದು ಏನೋ ಹೊಸ ಜ್ವರ ಬಂದದಂತಲ್ಲ ರೀ ಅದುಗ್ಯಾನ ಆಗಿದೆ ನೋಡಿರಿ ಮತ್ತೆ ಹೌದು ರೀ ಹೌದು ರೀ ಯಾವಾಗ ಸಿಗ್ತೀರಿ ಹೇಳಿದ್ರಂದ್ರೆ ನಾನು ಬರ್ತೀನಿ ರೀ ಮತ್ತೆ

ಟೋಕನ್ನಿಗೆ ಎಷ್ಟು ತಗೋತಾರೆ ರೀ ದುಡ್ಡು ನಾಲ್ಕುನೂರು ರುಪಾಯಿ ಟೋಕನ್ನಿಗೆ ರೀ ನಿಮಗೆ ಎಷ್ಟು ಕೊಡ್ಬೇಕ್ ರೀ ಹೌದು ರೀ ಮತ್ತು ಜಾಸ್ತಿ ಆಗ್ತದಲ್ಲ ರೀ ಅಂದ್ರೆ ಜಾಸ್ತಿ ಆಗ್ತದಲ್ಲ ರೀ ದುಡ್ಡು ಹೌದು ರೀ ಏನಾದ್ರು ಸೊಲ್ಪ ನೋಡಿ ಕಮ್ಮಿ ಮಾಡಿರಿ ನಾವು ಬಡವ್ರು ಇದ್ದೀವಿ ಸೊಲ್ಪ ಏನಾದ್ರು ಒಂದು ಸೊಲ್ಪ ಕಮ್ಮಿ ಮಾಡಿದ್ರಂದ್ರೆ ಆಗ್ತಿತ್ ರೀ ಏನು ಕಮ್ಮಿ ಮಾಡ್ತೀರಿ ಸರಿ ಆಯ್ತು ರೀ ಬರ್ತೀವಿ ತಗೊಳ್ಳಿ ಸರಿ ಹೇಳ್ರಿ